ಕೃಷಿ ಸಂಪೂರ್ಣವಾಗಿ ಈ ಹವಾಮಾನದ ಮೇಲೆ ಮಳೆಯ ಮೇಲೆ ಅವಲಂಬಿತವಾಗಿದೆ ನಿಜ ಇದಕ್ಕೋಸ್ಕರ ಮಳೆ ಸಂಗ್ರಹಣ ಇದನ್ನೆಲ್ಲ ಮಾಡಿದ್ದೀವಿ ತೊಟ್ಟಿಗಳನ್ನೆಲ್ಲ ಮಾಡಿದ್ದೀವಿ ಅದೇ ತರಹ ಕೆರೆ ಕುಂಟೆಗಳಲ್ಲಿ ಮಳೆ ನೀರನ್ನು ಸಂಗ್ರಹಣೆ ಮಾಡುವಂತ ವಿಧಾನಗಳನ್ನೆಲ್ಲ ಬಳಸ್ತಾ ಇದ್ದೀವಿ ಈ ಸ ಅಕಸ್ಮಾತ್ ಆಗಿ ಏನಾದರೂ ಹವಾಮಾನದ ಕಾರಣದಿಂದಾಗಿ ಆಗಬಹುದು ಇಲ್ಲ ಅಂದರೆ ಮಳೆ ಬರದೆಲೇ ಇರುವ ಕಾಲದಲ್ಲಿ ಆಗಬಹುದು ಏನಾದ್ರೂ ಬೆಳೆ ಏನಾದ್ರೂ ಹಾನಿ ಆದರೆ ಹಾಳಾದರೆ ಅದಕ್ಕೆ ನಾವು ಬೆಳೆ ವಿಮೆನೆಲ್ಲ ಮಾಡಿಸಿರ್ತೀವಿ ಅದರಿಂದಲೂ ಸಹ ನಮಗೆ ಸ್ವಲ್ಪ ಹಣ ಹಿಂತಿರುಗಿ ಬರುತ್ತೆ ಇಲ್ಲ ಅಂದರೆ ನಾವು ಬೇರೆ ಯಾವ್ದಾದ್ರೂ ಮತ್ತೆ ಇನ್ನೊಮ್ಮೆ ಬೆಳೆ ಬೆಳೆಯೋದರ ಮೂಲಕ ಆಗಲಿ ನಾವು ಪರ್ಯಾಯವಾಗಿ ನಾವು ಹಣವನ್ನು ಸಂಪಾದನೆ ಮಾಡೋದಕ್ಕೆ ನೋಡುತ್ತೀವಿ